ನಮ್ಮ ತಂದೆ ಬಾಯಿಂದ ಕೇಳಿದಂತಹ ಪ್ರಮುಖ ಶ್ರೇಷ್ಠ ನಾಯಕರಲ್ಲಿ ಪ್ರಮುಖವಾಗಿ ಅಂಬೇಡ್ಕರ್ರವರನ್ನು ನೋಡ್ಬೋದು ಮಹಾತ್ಮಾ ಗಾಂಧೀಜಿಯವರನ್ನು ನೋಡ್ಬೋದು ಸುಭಾಷ್ಚಂದ್ರ ಬೋಸ್ರವರನ್ನು ನೋಡ್ಬೋದು ಅವರು ನಮ್ಮ ಪ್ರದೇಶ ಇತಿಹಾಸಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಯಾಕಪ್ಪ ಅಂದರೆ ಮಹಾತ್ಮಾ ಗಾಂಧೀಜಿಯವರು ಇಡೀ ಭಾರತ ಸ್ವತಂತ್ರಕ್ಕೆ ಹೋರಾಟವನ್ನು ಮಾಡಿದ್ದನ್ನು ನಾವು ನೋಡ್ತೀವಿ ಅಂಬೇಡ್ಕರ್ರವರು ನಮ್ಮ ಭಾರತಕ್ಕೆ ಒಂದು ಸೂಚಿತವಾದಂಥ ಒಂದು ಸಂಪೂರ್ಣವಾಗಿ ಭಾರತ ಜನರಿಗೆ ಬೇಕಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಟ್ಟಿರೋದನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಈ ಒಂದು ಭಾರತ ಸ್ವತಂತ್ರ ಹೋರಾಟದಲ್ಲಿ ನನಗೆ ರಕ್ತ ಕೊಡಿ ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂದೇಳುವ ಮೂಲಕ ಭಾರತೀಯ ಜನರಲ್ಲಿ ಸ್ವತಂತ್ರ ಮನೋಭಾವವನ್ನು ಬೆಳೆಸಿದಂತಹ ಸುಭಾಷ್ ಚಂದ್ರ ಬೋಸ್ರಂತಹ ನಾಯಕರನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ಇವರು ನಮಗೆ ಆದರ್ಶಪ್ರಾಯರು ಮತ್ತು ಅದೇ ರೀತಿ ಅವರ ಒಂದು ಅವರ ಒಂದು ತ್ಯಾಗ ಮತ್ತು ಬಲಿದಾನ ಈಗಲೂ ಸಹ ನಮಗೆ ಸ್ಪೂರ್ತಿದಾಯಕ ಅದೇ ರೀತಿ ನಮ್ಮ ತಂದೆಯು ಸಹ ಅದೇ ರೀತಿ ಅವರ ಒಂದು ಮಾರ್ಗಗಳನ್ನು ಅನುಸರಿಸಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮಗೆ ಹೇಳ್ಕೊಟ್ಟಿರೋದನ್ನು ನಾವಿಲ್ಲಿ ನೋಡ್ಬೋದು